ಹಾಂ ತರಕಾರಿ ಅಂಗಡಿಯವರಾ ಟೊಮೇಟೊಗೆ ಕೇಜಿಗೆ ಎಷ್ಟು ಐವತ್ತು ರೂಪಾಯಾ ಅರ್ಧಕಾದ್ರೆ ಅಷ್ಟು ರೇಟಾ ಇಪ್ಪಟ್ಟಕ್ಕೆ ಕೊಡಲಿಕ್ಕೆ ಆಗಲ್ವಾ ಆದರೆ ನನಗೆ ಇಪ್ಪತ್ತಿಗೆ ಬೇಕಿತ್ತು ಅದಕ್ಕೆ ಅಂದರೆ ತುಂಬ ಕೇಜ್ ಬೇಕಿತ್ತು ನನಗೆ ಟೊಮೆಟೊ ಅದಕ್ಕೆ ಇಪ್ಪತ್ತಿಗೆ ಕೊಡಲಿಕ್ಕೆ ಆಗ್ತದಾ ಇನ್ನು ಬಿನ್ಸಿಗೆ ಎಷ್ಟು ರೂಪಾಯಿ ಕೇಜಿಗೆ ಅರ್ವತ್ತಾ ಟೊಮೇಟೊಗೆ ಇ ಐವತ್ತು ಅದಕ್ಕೆ ಅರ್ವತ್ತಾ ಹೌದಾ ಅದೇಕೆ ಜಾಸ್ತಿ ಆದದ್ದು ನಾವು ಡೈಲಿ ಬರ್ತೇವಲ್ಲ ಆದರೂ ಕೂಡ ಅಂದರೆ ಎಷ್ಟಿಗೆ ಕೊಡ್ತೀರಿ ನೀವು ಅದು ಅರ್ಧ ಅದ್ರದ್ದು ಅರ್ಧ ಅಲ್ಲ ಅಂದರೆ ಕೇಜಿಗೆ ಮೂವತ್ತು ಕೊಡ್ತೀರಾ ನಮ್ಗೊಂದು ಐದು ಕೇಜಿ ಬೇಕಿತ್ತು ಹಾಂ ಹೌದು ನಿಮ್ಮ ನಿಮ್ಮಲ್ಲಿ ಹೋಮ್ ಡೆಲಿವರಿ ಮಾಡ್ತೀರಾ ನೀವು ಹಾಂ ಅಂದರೆ ಅಲ್ಲಿ ಕಡಿಮೆ ಆಗ್ತದಾ ಜಾಸ್ತಿ ಆಗ್ತದಾ ಬೆಲೆ ಹಾಂ ಅಂದರೆ ಈಗ ಅರ್ವತ್ತು ಇದ್ದದ್ದು ಮೂವತ್ತಿಗೆ ಕೊಡ್ತೀರಂತ ಹೇಳಿದ್ದರಲ್ಲ ಇಲ್ಲಿಗೆ ಬರುವಾಗ ಇಪ್ಪತ್ತೈದು ಆಗ್ಬೌದಾ ಡೇಲಿ ಹೋಮ್ ಡೆಲಿವರಿ ಮಾಡುವಾಗ ಹಾಂ ಅದು ಒಂದು ರೂಪಾಯಿ ಅಲ್ಲ ಪರವಾಗಿಲ್ಲ ಬಿಡಿ ಹಾಂ ಹಾಂ ಹಾಂ ಆದರೆ

ಹಾಂ ಹೌದೌದು ಹಾಂ ಓಕೆ ಓಕೆ ಇದು ಬೆಂಡೆಗೆಷ್ಟು ಕೇಜಿಗೆ

ಆಯ್ತು ಆಯಿತು ಹಾಗಾದ್ರೆ ನೀವು ಓಮ್ ಡೆಲಿವರಿ ಮಾಡ್ತೀರಲ್ಲ ನನಗೊಂದು ಎರಡು ದಿವಸ ಬಿಟ್ಟು ಹಾಂ ಹೌದು ಹಾಂ ಆಯ್ತು ಆಯಿತು ಓಕೆ ಬಾಯ್ ಹಾಂ ಆಯಿತಾ